ನಾನಿರೋದು ಸಾಗರ ತಾಲ್ಲೂಕು ಶಿವ್ಮೊಗ್ಗ ಜಿಲ್ಲೆ ಸಾಗರ ತಾಲ್ಲೂಕು ಶಿವ್ಮೊಗ್ಗ ಜಿಲ್ಲೆ ಅಂದ ಅಂದ ಕೂಡಲೇ ನಿಮಗೆ ತಲೆಗೆ ಮೊದಲು ಬರುವುದು ಅತಿದೊಡ್ಡ ಜೋಗ ಜಲಪಾತ ಪ್ರಸಿದ್ಧವಾದ ಒಂದು ಸ್ಥಳ ಮತ್ತು ಇದು ಎಲ್ಲರ ಬಾಯಲ್ಲಿ ಎಲ್ಲ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಅಂದರೆ ಒಂದು ಪಿಕ್ಚರ್ಗಳಲ್ಲಿ ಸಿನಿಮಾದಲ್ಲಿ ಮತ್ತು ಎಲ್ಲೇ ಹೋದರೂ ಹೋಟೆಲಲ್ಲಿ ಬೋರ್ಡಲ್ಲಿ ಒಂದು ಫೋಟೋಗ್ರಫಿ ಹಾಗೆ ತೆಗೆದು ಎಲ್ಲರೂ ನೋಡಿರುತ್ತೀರ ಅದೇ ಮೈನ್ ಜೋಗ ಜಲಪಾತ ಜೋಗ ಜಲಪಾತ ಒಂದು ನಮ್ಮ ಸಾಗರದ ಸಮೀಪ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಸುಮಾರು ಜನ ನೋಡಲೇ ಬೇಕಾಗಿರುವ ಒಂದು ಸ್ಥಳ ಅದು ಅದು ನಮ್ಮ ಸಾಗರ ಹತ್ತಿರ ಹತ್ತಿರ ಅಂತ ಹೇಳಿ ಹೆಮ್ಮೆಯಾಗಿ ಹೇಳ್ಕೊಳ್ಬೋದು ಆಮೇಲೆ ಇನ್ನು ಹಾಗೆ ಮುಂದೆ ಹೋದರೆ ಹೊನ್ನಾವರ ಅದತ್ರ ಮುರುಡೇಶ್ವರ ಅಲ್ಲಿ ಒಂದು ಸಮುದ್ರ ತೀರದಲ್ಲಿ ಒಂದು ಶಿವನ ದೊಡ್ಡ ದೇವಸ್ಥಾನ ಇದೆ ಅದು ನೋಡಿಕೊಂಡು ಬರ್ಬೌದು ಹಾಗೆ ಸುತ್ತಮುತ್ತಲೂ ಕಾರವಾರ ಸುತ್ತಮುತ್ತಲು ಹೋದರೆ ಅಲ್ಲಿ ತೋಟ ಆಮೇಲೆ ಹಾಗೆ ಸುಮಾರು ಹೊಸ ಹೊಸ ಥರದ ಒಂದು ಸ್ಥಳಗಳು ನಿರ್ಮಿಸಲಾಗಿದೆ ಅದನ್ನು ನೋಡ್ಕೊಂಬೌದು ಆಮೇಲೆ ಸಾಗರದ ಸಮೀಪ ಈ ಕಡೆ ಬಂದರೆ ಇಲ್ಲಿ ಪ್ರಾಚೀನ ಕಾಲದ ದೇವಸ್ಥಾನಗಳಲ್ಲಿ ತುಂಬ ಪ್ರಸಿದ್ಧವಾಗಿದೆ ಇಕ್ಕೇರಿ ಆಮೇಲೆ ಕೆಳದಿ ಕೆಳದಿ ರಾಣಿ ಚೆನ್ನಮ್ಮ ಅವರ್ದು ಒಂದು ಪುರಾಣಿಕ ಒಂದು ದೇವಸ್ಥಾನ ಮತ್ತು ರಾಣಿ ಚೆನ್ನಮ್ಮ ಆಳಿದ ಸ್ಥಳ ಅದು ಅದು ಕೆಳದಿಯಲ್ಲಿ ನೀವು ಒಂದು ಮ್ಯೂಸಿಯಂ ಕೂಡ ಇದೆ ಅಲ್ಲಿ ಅದು ಎಲ್ಲ ವಸ್ತು ಸಂಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಉಪ ಮಾಡ ನೋಡಬೌದು ಆಮೇಲೆ ಈ ಕಡೆ ಹೋದರೆ ನಿಮಗೆ ಹೇಳ್ದಾಗೆ ಇಕ್ಕೇರಿ ಇಕ್ಕೇರಿಯಲ್ಲಿ ಒಂದು ಶಿವದ ಒಂದು ಹಳೆ ಕಾಲದ ಒಂದು ದೇವಸ್ಥಾನ ಇದೆ ಅದು ಕಲ್ಲಿನ ಕಲ್ಲಿನ ದೇವಸ್ಥಾನ ಅದು ಕೂಡ ಒಂದು ಪ್ರಸಿದ್ಧವಾದ ಸ್ಥಳ ಅದನ್ನು ಕೂಡ ನೋಡಿಕೊಂಡು ಬರ್ಬೌದು ಇನ್ನೊಂದು ಬಿಟ್ಟರೆ ಈಗ ವರ್ದಳ್ಳಿಯಲ್ಲಿ ವರದಳ್ಳಿ ಕೂಡ ಭಾಳ ಪ್ರಸಿದ್ದವಾಗಿ ಸುಮಾರು ಜನರು ಬರ್ತಾರೆ ಅದು ಶ್ರೀಧರ ಸ್ವಾಮಿಯ ಒಂದು ಸ್ಥಳ ಅದು ಪ್ರಾರ್ಥಿಸಿದ ಸ್ಥಳ ಮತ್ತು ಮೃತಪಟ್ಟಿದ್ದ ಸ್ಥಳಗಳು ಕೂಡ ಹೌದು ಅಲ್ಲಿ ಅದು ಒಂದು ವರ್ದಳ್ಳಿಯಲ್ಲಿ ನೀವು ನೋಡ್ಕೊಳ್ಳೋ ನೋಡ್ಕೊಂಡು ಹೋಗೋದು ಒಂದು ಸಣ್ಣ ಆಶ್ರಮ ಇದೆ ಅಲ್ಲಿ ಅದನ್ನು ನೋಡಿದ ನೋಡಬೌದು ಆಮೇಲೆ ಮುಂದೆ ಹೋದರೆ ಸಿಗಂದೂರು ಅಂತೇಳಿ ಈಗ ಬಹಳ ಪ್ರಸಿದ್ದವಾದ ಒಂದು ದೇ ದೇವಾಲಯ ಅಲ್ಲಿ ನೀವು ಹರಕೆಯನ್ನು ಹೊಡ್ಕೋಬೌದು ಮತ್ತು ಅಲ್ಲಿ ನಿಮಗೆ ಮನದಲ್ಲಿ ಏನಿದೆ ಇಚ್ಛಿಸೋದು ಒಂದು ಹರಕೆ ಕೇಳಿದರೆ ದೇವರಾದ ಪ್ರಸಾದ ನೀಡುತ್ತಾರೆ ಅದು ಕೂಡ ಅದು ಅದಕ್ಕೆ ಹೋಗಕ್ಕೆ ಒಂದು ಲಾಂಚ್ ಲಾಂಚ್ ಅಂದರೆ ಅದು ಬರೀ ಒಂದು ಜನರಿಗೆ ಕರ್ಕೊಂಡು ಅದು ಲಾಂಚಲ್ಲ ಅಲ್ಲಿ ನೀವು ನಿಮ್ಮ ಬಸ್ ಲಾಂಚಲ್ಲಿ ಮೇಲೆ ಹೋಗ್ಬಿಡತ್ತೆ ಬಸ್ಸು ಒಂದೆರಡು ಕಾರು ಒಂದು ಹತ್ತಾರು ಬೈಕ್ಗಳು ಮತ್ತು ಉಳಿದವರು ನಮ್ಮ ಜನರಿಗೆ ಹಾಕ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಅದು ನೋಡಕ್ಕೂ ಒಂಥರ ಭಾಳ ಖುಷಿ ಆಗುತ್ತೆ ಒಂಥರ ಮನರಂಜನೆನು ಕೂಡ ಕೊಡುತ್ತೆ ಅದಕ್ಕೋಸ್ಕರ ಜ ಬಹಳ ಜನರು ವರ್ಷದಲ್ಲಿ ಅವ್ರವ್ರು ಬಯಸಿಕ್ಕಾಗ ಸಮಯದಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಇದು ನಮ್ಮ ಸುತ್ತಮುತ್ತಲಿನಲ್ಲಿ ನೋಡಬೇಕಾದಂಥ ಸ್ಥಳಗಳು ಇದು ಭಾಳ ಚೆನ್ನಾಗಿದೆ ನೀವು ಕೂಡ ಬಂದರೆ ಇದನ್ನೆಲ್ಲ ನೋಡ್ಕೊಂಡು ಹೋಗಬಹುದು